ಆಂ ಹೌದು ಹೇಳಿ ಆಂ ಹೌದು ಹೇಳಿ

ಎಂತ ಕಾರಾ ಎಷ್ಟು ಎಷ್ಟು ಜನ ಕುತ್ಕೊಳ್ಳಲಿಕ್ಕೆ ಹತ್ತು ಜನಕ್ಕ ಹತ್ತು ಹತ್ತು ಜನಕ್ಕಾದರೆ ನೀವು ಟಿ ಟಿ ಮಾಡಬೇಕು ಕಾರಲ್ಲೆಲ್ಲ ಅಷ್ಟು ಬರೋದಿಲ್ಲ ಅಲ್ವ ಇನೋವ ಮಾಡಿದ್ರು ಕೂಡ ಅದರಲ್ಲಿ ಒಂದು ಏಳು ಎಂಟು ಜನ ಮಾತ್ರ ಕುತ್ಕೊಳ್ಳಲಿಕ್ಕೆ ಆಗೋದು ಅಲ್ಲಿಗೆ ಅಲ್ಲಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಆಗ್ಬೋದು ನಿಮಗೆ ಮೈಸೂರಿಗೆ ಅಲ್ವಾ ಇಲ್ಲಿಂದ ಹೌದು ಮೂವತ್ತು ಸಾವಿರ ಆಗಿ ಹಾಂ ಹಲೋ ಹೇಳಿ ಆಂ ಹೇಳಿ

ಹೌದು ಮತ್ತು ನೀವಲ್ಲಿ ಹೋಗುವಾಗ ಊಟದ ಅದೆಲ್ಲ ನಿಮ್ಮದೇ ಖರ್ಚು ಮತ್ತು ಡ್ರೈವ ಡ್ರೈವರ್ದು ಕೂಡ ನೀವೇ ಕೊಡಿ ಕೊಡಿಸಬೇಕು ಹೌದು ಹೌದು ಹೌದು ಆಂ ಅಲ್ಲಿಯಾ ಅಲ್ಲಿಯ ಡ್ರೈವರ್ ನಮಗೆ ಗಾಡಿದು ಡ್ರೈವರ್ ಎಲ್ಲ ಇರ್ತಾರಲ್ಲ ಅವರಿಗೆ ಅವರಿಗಂದ್ರೆ ಹೋಗಿ ಅಲ್ಲಿ ಈಗ ಗೊತ್ತಿರ್ತದಲ್ಲ ಅವರಿಗೆ ಇದರದ್ದು ಅವ್ರು ಮಾಡಿ ಕೊಡ್ತಾರೆ ಹೌದು ನೀವು ಒಂದು ದಿನ ಹೋಗಿ ನೀವು ಅಲ್ಲೇ ಟೂರಿಸ್ಟ್ ಪ್ಲೇಸು ಟೆಂಪಲ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿದರೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಮತ್ತು ನಾಳೆ ನೈಟ್ ಹೊರಟ್ರೆ ನಾಡಿದ್ದು ಮಾರ್ನಿಗ್ ಇಲ್ಲಿ ಬರ್ತದೆ ಹೌದು ಹೌದು ಹೌದು ಬೇಗ ಬರಲಿಕ್ಕೆ ಆಗ್ತದೆ ಮತ್ತು ಅಲ್ಲಿಗೆ ಹೋಗುವಾಗ ಏನಾದರು ಟೋಲೆಲ್ಲ ಕಟ್ಟಲಿಕ್ಕಿದ್ರೆ ಒಂದು ನೀವು ಕಟ್ಟಿದರೂ ಆಗ್ಬೋದು ಇಲ್ಲದಿದ್ದರೆ ನಾವು ಕಟ್ಟಿದರೆ ಅದು ಬಾಡಿಗೆಗೆ ಇನ್ಕ್ಲೂಡ್ ಆಗಿ ಬಾ ಸೇರಿಸಿಕೊಳ್ಳಬೇಕಾಗ್ತದೆ ಇಲ್ಲ ಇಲ್ಲ ಅದು ನೀವು ನಾವು ಇಲ್ಲಿ ಇಲ್ಲಿ ಪೇಮೆಂಟ್ ಮಾಡಿ ಬೇಕಾದ್ರೆ ಆಂ ಸ್ವಲ್ಪ ಆಂ ಒಂದು ಅಡ್ವಾನ್ಸ್ ಕೊಟ್ಟು ಹೋದರೆ ಮತ್ತೆ ಉಳಿದಿದ್ದೆಲ್ಲ ಇಲ್ಲಿ ಕೊಟ್ಟರೆ ಸರಿ ಆಗ್ತೆ ಆಯಿತು ಓಕೆ